ಹಾಂ ವೀರೇಶ್ ನಮಸ್ತೆ ಗೆಳೆಯ ಹಾಂ ಆರಾಮು ಏನು ಸಮಾಚಾರ ಏನು ಸ್ಪೆಷಲು ಇಲ್ಲ ಇಲ್ಲ ಫೋನೂ ಚಾರ್ಜ್ ಇಟ್ಟು ಹೋಗಿದ್ದೆ ಹಂಗಾಗೀ ರಿಸೀವ್ ಮಾಡಿಲ್ಲ ಇಲ್ಲ ನನ್ನಹತ್ರ ಇದ್ದಿದ್ರೆ ರಿಸೀವ್ ಮಾಡ್ತಿದ್ದೆ ಹಾಂ ಹೇಳು ಗೆಳೆಯ ಹಾಂ ಹಾಂ ಸಂಡೇ ಏನು ಏನು ಪ್ಲ್ಯಾನ್ ಮಾಡಿದ್ಯಾ ಹಾಂ ಯಾವ ಮೂವಿ ಪಾರ್ಟ್ ಟೂ ಕೆ ಜಿ ಎಫ್ ರಿಲೀಝೆ ಆಯಿತಾ ಆಲ್ರೆಡಿ ಅಯ್ಯೊ ನೋಡೇ ಇಲ್ವಲ್ಲೊ ನಾನು ಇವತ್ತು ನ್ಯೂಸ್ ಪೇಪರು ನೋಡಿಲ್ಲ ಹಾಗಾಗಿ ಟಿ ವಿ ನೋಡಿಲ್ಲ ಗೊತ್ತಾಗಿಲ್ಲ ರಿಲೀಝ್ ಆಯಿತಾ ಏನು ಬೇಡ ಮ ಈ ಆರಾಮಾಗಿ ಸುಮ್ಮನೆ ಮಕ್ಕೊಂಬಿಡಬೇಕು ಅಂತ ನಾನು ಅಂದ್ಕಂಡಿನಿ ನೋಡು ಇವತ್ತು ಸಂಡೆ ಸುಮ್ಮನೆ ಡೈಲಿ ಕಾಲೇಜ್ ಹೋಗಿ ಹೋಗೀ ಸಾಕ್ ಬೇಸ್ರ ಆಗ್ಬಿಟೈತೆ ಸುಮ್ಮನೆ ಮಲ್ಕಂಡು ರೆಸ್ಟ್ ಮಾಡಣ ಅನ್ಕಂಡು ನೋಡು ಹಾಂ ಹೋಗೋನ್ ಅಂತಿಯಾ ಸರಿ ಯಾವ ತೇಟ್ರಿಗೆ ಹಾಕಿದ್ರ್ ಲಕ್ಷ್ಮಿ ತಿಯೇಟ್ರಿಗೆ ಹಾಕ್ಯಾರ ಆಂ ಹಾಗಾದ್ರೇ ಮತ್ತೆ ಟಿಕೆಟ್ ಯಾರು ತೆಗಸ್ತಾರಪ್ಪಾ ಟಿಕೆಟ್ ನೀನು ತೆಗೆಸ್ತಿಯಾ ಬೈಕ್ ನಾನು ತರಬೇಕಾ

ಓಕೆ ಡನ್ ಗೆಳೆಯ ಸರಿ ತೊ ನಾ ಬೈಕ್ ತರ್ತೀನಿ ಊಟದ್ದು ನೋಡ್ಕೊತಿನಿ ಟಿಕೆಟ್ ನೀ ತಗ್ಸ್ಬೇಕು ನೋಡು ಸರಿ ಏನು ಇಬ್ರೆನಾ ಇನ್ನ ಇನ್ನು ಇಬ್ರೆನಾ ಬೇರೆ ಯಾರಾದರು ಮತ್ತೆ ಕರ್ಕೊಂಬರ್ತ್ಯ ಇಬ್ಬರು ಫ್ರೆಂಡ್ಸ್ ಬೇರೆಯರಿಗೆ ಹೇಳಯನ್ ಆಲ್ರೆಡಿ ಎ ಇಲ್ಲ ಇಲ್ಲ ನಾ ಅವರು ಇವ್ರಿಗೇನು ಹೇಳಲ್ಲಾ ನೀ ಕರದ್ದು ಸಾಕು ಬಿಡು ನಿನ್ನ ಜೊತೆ ಬಂದು ನೋಡ್ತೀನಿ ಕೆ ಜಿ ಎಪ್ಪು ಪಾರ್ಟ್ ಟುನಲ್ಲ ಓಕೆ ಸೆಕೆಂಡ್ ಶೋಗೆ ಹೋಗೊಣಪ್ಪ ಹಾಂ ಸೆಕೆಂಡ್ ಶೋ ಹೋಗಣ ಯಾಕೆಂದ್ರೆ ಫಸ್ಟ್ ಶೋ ತುಂಬ ಇವಾಗ ಫ್ಯಾನ್ಸ್ ಫಾಲೋವಿಂಗೂ ಕ್ರೇಝು ದೊಡ್ದು ಆಗಿದ್ದರಿಂದ ಯಶ್ಶಿಗೆ ಹಾಗಾಗೀ ಫುಲ್ ಗಲಾಟೆ ಇರುತ್ತೆ ಫಟ್ ಶೋ ನೆಕ್ಸ್ಟ್ ಶೋ ಆದರೆ ಸೆಕೆಂಡ್ ಶೋ ಆದ್ರೆ ಸ್ವಲ್ಪ ಗಲಾಟೆ ಕಮ್ಮಿ ಇರತ್ತೆ ಟಿಕೆಟ್ ಇನ್ನು ಬೇಗ ಸಿಗ್ತತೆ ಕಾಯೋ ಪರಿಸ್ಥಿತಿ ಬರಲ್ಲ ಬೇಗ ಸಿಗ್ತೈತೆ ಆರಾಮಾಗಿ ಹೋಗ್ ಕೂಲಾಗಿ ಕುಂತ್ಕಂಡು ನೋಡ್ಬೋದು ಇಲ್ಲ ಇಲ್ಲ ಹೋಗೊ ಮುಂದೆ ಏನಾರು ಸ್ನ್ಯಾಕ್ಸ್ ತಿನ್ಕಂಡ್ ಹೋಗಿ ಪಿಕ್ಚರ್ ಮುಗಿದಾದ್ಮೇಲೆ ಊಟ ಮಾಡ್ಕಂಡು ಬರಣ ಸರಿ ತಗೊ ಹೌದಾ ಸರಿ ಏನೋ ಮಾಡಣ ಬೈಕ್ ಇದೆಯಲ್ಲ ಹೇಗಾದ್ರು ಟೈಮ್ ಕವರ್ ಮಾಡಕೆ ಬರತ್ತೆ ನಾನು ಬೈಕ್ ತರದು ಅಂತು ಪಕ್ಕ ಸೆಕೆಂಡ್ ಶೋ ಮತ್ತೆ ನೀನು ಮಿಸ್ ಮಾಡಬಾರ್ದಪ್ಪ ನೀನು ಹೇಳಿದ್ ನೀ ಹೇಳೆ ಅಂತ ಬರಾಕತ್ತಿನಿ ನಾನು ಓಕ್ ಓಕೆ ಓಕೆ ಲಕ್ಷ್ಮಿ ತಿಯೇಟ್ರ್ ಅಲ್ಲಾ ಹ್ಞೂ ಸರಿ ಓಕೆ ನಾನು ಅಲ್ಲಿಗೆ ಬಂದು ನಿಮಿಗೆ ಕಾಲ್ ಮಾಡ್ತಿನಿ ಸರಿನಾ ಹಾಂ ಹಾಂ ಓಕೆ ಗೆಳೆಯ ಇಡಲಾ ಫೋನು ಸರಿ ಓಕೆ ಓಕೆ